ಆರೋಗ್ಯಕ್ಕಿಂತ ದೊಡ್ಡ ಭಾಗ್ಯ ಯಾವುದೂ ಇಲ್ಲ ಮನುಷ್ಯನ ಒಂದು ಜೀವನದಲ್ಲಿ ಎಷ್ಟೇ ಸಂಪತ್ತು ಇದ್ದರೂ ಕೂಡಾ ಆರೋಗ್ಯಕ್ಕೆ ಸರಿ ಸಮಾನವಾಗಿರುವಂಥ ಒಂದು ಸಂಪತ್ತನ್ನು ಯಾವ್ದನ್ನು ಕೂಡ ನಾವು ಪರಿಗಣಿಸಲಾಗೋಂಗಿಲ್ಲ ಈ ಕಾರಣದಿಂದ ಮಹಿಳೆಯರಲ್ಲಿ ಪುರುಷರಲ್ಲಿ ಈ ಇಬ್ಬರಿಗೂ ಕೂಡ ಆರೋಗ್ಯದ ಅವಶ್ಯಕತೆ ಬಹಳಷ್ಟು ಇರುವಂಥದ್ದು ಹಾಗೆ ನೋಡುವುದಾದರೆ ನಮ್ಮ ಒಂದು ಸಂಸ್ಕೃತಿಯಲ್ಲಿ ಮಹಿಳೆಯರ ಋತುಸ್ರಾವವನ್ನು ಹೇಗೆ ಪರಿಗಣಿಸಲಾಗುತ್ತದೆ ಎನ್ನುವಂಥದನ್ ವಿಚಾರವನ್ನು ಇಟ್ಕೊಂಡಾಗ ಮಾ ನಮ್ಮ ಒಂದು ಸಂಸ್ಕೃತಿಯಲ್ಲಿ ಮಹಿಳೆಯರ ಋತುಸ್ರಾವದ ಒಂದು ಸಂದರ್ಭದಲ್ಲೀ ಮಹಿಳೆ ಏನಾಗಿ ಬಿಟ್ಟಿರ್ತಾಳೆ ಋತುಸ್ರಾವ ಆಗುವಂಥ ಸಂದರ್ಭದಲ್ಲಿ ಸುಸ್ತಾಗಿಬಿಟ್ಟಿರ್ತಾಳೆ ಸೋತೋಗಿಬಿಟ್ಟಿರ್ತಾಳೆ ಅವಳ ದೇಹದಲ್ಲಿ ಸಾಕಷ್ಟು ಹಾರ್ಮೋನುಗಳ ಒಂದು ವ್ಯತ್ಯಾಸ ಆಗ್ತಿರುವಂತಹ ಕಾರಣದಿಂದ ಏನೈತಂದ್ರೆ ನೋವುಗಳು ಕಾಣಿಸ್ತಾ ಇರುವಂಥದ್ದು ಹೊಟ್ಟೆ ನೋವು ಬೆನ್ನು ನೋವು ಇನ್ನೇನು ನೋವುಗಳ ಒಂದು ಕಾರಣದಿಂದ ಮಹಿಳೆ ಏನಾಗ್ಬಿಡ್ತಾಳೆ ಸುಸ್ತಾಗಿ ಹೋಗಿ ಬಿಟ್ಟಿರ್ತಾಳೆ ಆ ಕಾರಣಕ್ಕಾಗಿ ಅವಳಿಗೆ ಏನಾಬೇಕು ಆ ಸಮಯದಲ್ಲಿ ವಿಶ್ರಾಂತಿ ಎನ್ನುವಂಥದ್ ಅತೀ ಅವಶ್ಯವಾಗಿರುವಂಥದ್ದು ವಿಶ್ರಾಂತಿಬೇಕು ಅನ್ನುವಂಥ ಕಾರಣದಿಂದ ಮಹಿಳೆಯರಿಗೆ ಏನು ಮಾಡ್ತಾರ ಐದು ದಿನವೂ ಮುಟ್ಟು ಆದಂಥ ಒಂದು ಸಂದರ್ಭದಲ್ಲಿ ಐದು ದಿನ ಏನ್ಮಾಡ್ತಾರ ಹೊರಗಿಡುವ ಹೊರಗೆ ಕೂಡಿಸುವಂಥದ್ದು ಹೊರಗೆ ಕೂಡಿಸುವನ್ನುವಂಥದ್ ಅಂದರೆ ಮನೆಯಲ್ಲಿ ಇರುವುದು ಬಟ್ ಕೆಲಸದ ಒಂದು ಪ್ರಮಾಣ ಏನಾಗ್ತದೆ ಕಡಿಮೆ ಆಗುವಂಥದು ಮಹಿಳೆ ದಿನ ನಿತ್ಯ ದೇವರ ಪೂಜೆಯನ್ನು ಮಾಡ್ತಾ ಇರ್ತಾಳೆ ದೇವರ ಒಂದು ಕೆಲಸ ಕಾರ್ಯದಲ್ಲಿ ಭಾಗಿಯಾಗ್ತ ಇರ್ತಾಳೆ ಆ ಸಂದರ್ಭದಲ್ಲಿ ಅವಳಿಗೆ ಆ ಕೆಲಸ ಕಾರ್ಯದಿಂದ ಸ್ವಲ್ಪ ಏನದು ವಿಶ್ರಾಂತಿಯನ್ನು ನೀಡುವಂಥದ್ದು ಹಾಗೆ ಅಡುಗೆಯ ಒಂದು ಸಂದರ್ಭದಲ್ಲಿ ಅಡುಗೆ ಮಾಡ್ತಾ ಇರ್ತಾಳೆ ಬೇಡ ಅವಳಿಗೆ ಆ ಸಂದರ್ಭದಲ್ಲಿ ಸ್ವಲ್ಪ ವಿಶ್ರಾಂತಿ ಅವಶ್ಯಕತೆ ಇದೆ ಎನ್ನುವಂಥ ಕಾರಣಕ್ಕಾಗಿ ನಮ್ಮ ಪೂರ್ವಜರೂ ಈ ರೀತಿ ಒಂದು ವ್ಯವಸ್ಥೆಯನ್ನು ಹಮ್ಮಿಕೊಂಡರು ಅನ್ನುವಂಥದು ನನ್ನ ಅಭಿಪ್ರಾಯ ಈ ಹಿಂದೆ ಮಹಿಳೆಯರು ಏನು ದಿನದ ಇಪ್ಪತ್ನಾಲ್ಕು ಗಂಟೇನು ಏನು ಮಾಡ್ತಿದ್ದರು ಸತತವಾಗಿ ಕೆಲಸ ಕಾರ್ಯದಲ್ಲಿ ಭಾಗಿಯಾಗುವಂಥದ್ದು ಕೆಲಸ ಕಾರ್ಯದಲ್ಲಿ ದುಡಿತ ದುಡಿತ ಅವರಿಗೆ ವಿಶ್ರಾಂತಿಯ ಅತೀ ಆದಂಥ ಅವಶ್ಯಕತೆ ಇರುವಂಥದು ಆ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ವಿಶ್ರಾಂತಿ ಎನ್ನುವಂಥದ್ ಇಲ್ಲಲ್ಲ ಆಗ ಅವಳಿಗೆ ಒಂದು ವಿಶ್ರಾಂತಿ ಬೇಕು ಅನ್ನುವಂಥ ಕಾರಣದಿಂದಾಗಿ ಒನ್ ಸೈಂಟಿಫಿಕ್ ರೀಸನ್ ಒಂದು ವೈಜ್ಞಾನಿಕ ಒಂದು ಕಾರಣದಿಂದಾಗಿ ಏನು ಮಾಡಿದಾರೆ ಆ ಮಹಿಳೆಯರಿಗೆ ಒಂದು ವಿಶ್ರಾಂತಿಯನ್ನು ಕೊಡಬೇಕು ಅನ್ನೋವಂಥ ಉದ್ದೇಶದಿಂದ ಆ ಋತುಸ್ರಾವ ಆದಂಥ ಒಂದು ಐದು ದಿನ ಸಂದರ್ಭದಲ್ಲಿ ಅವ್ಳನ್ನು ಏನು ಮಾಡೋದು ಮನೆಯಿಂದ ಅವಳಿಗೆ ಕೆಲಸಗಳಿಂದ ಏನು ಮಾಡೋದು ದೂರ ಇಡುವಂಥ ಒಂದು ವ್ಯವಸ್ಥೆಯನ್ನು ಹಿಂದಿನ ಸಂದರ್ಭದಲ್ಲಿ ಹಮ್ಮಿಕೊಂಡ್ರೂ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಹಾಂ ಈ ಒಂದು ಸಂದರ್ಭವನ್ನು ನಾವು ಪರಿಗಣಿಸುವುದೇ ಆದ್ರೆ ಈ ಮುಟ್ಟಾದಂಥ ಸಂದರ್ಭದಲ್ಲಿ ಮಹಿಳೆಯ ಒಂದು ಶು ಆರೋಗ್ಯ ಶುಚಿತ್ವ ಅತೀ ಒಂದು ಅವಶ್ಯವಾಗಿರುವಂಥದ್ದು ಆ ಸಂದರ್ಭದಲ್ಲಿ ನಾವು ಶುಚಿತ್ವವನ್ನು ಕಾಯ್ದುಕೊಳ್ಳದೆ ಇದ್ರೆ ಹಲವಾರು ರೋಗಗಳಿಗೆ ಮಹಿಳೆ ಏನಾಗ್ತಾಳೆ ಒಳಗಾಗ್ತಾಳೆ ಆ ಕಾರಣಕ್ಕಾಗಿ ಅವ್ಳಿಗೇನು ಮಾಡಬೇಕು ಒಂದು ಶುಚಿತ್ವದ ಬಗ್ಗೆ ಸಾಕಷ್ಟು ಏನು ಮಾಡಬೇಕು ಏನು ತಿಳುವಳಿಕೆಯನ್ನು ಹೇಳುವಂಥದ್ದು ಶುಚಿತ್ವದ ಬಗ್ಗೆ ಅವಳಿಗೆ ತಿಳಿಸಿರುವಂಥದ್ದು ಆ ಒಂದು ಸಂದರ್ಭದಲ್ಲಿ ಸಮಯಕ್ಕೆ ಏನು ದಿನಕ್ಕೆ ಮೂರರಿಂದ ನಾಲ್ಕು ಬಾರಿ ಆ ಶುಚಿತ್ವ ಏನು ಶುಚಿಯಾಗಿ ಏನು ಮಾಡೋದು ಸ್ನಾನವನ್ನು ಮಾಡುವಂಥದ್ದು ಆಮೇಲೆ ಶುಚಿತ್ವವನ್ನು ಕಾಯ್ದುಕೊಳ್ಳುವಂಥದ್ದು ಆ ಒಂದು ಮಹಿಳೆಗೇ ಈ ಮುಟ್ಟು ಅನ್ನುವಂಥದ್ ಏನು ನೈಸರ್ಗಿಕವಾಗಿ ಋತುಸ್ರಾವ ಅನ್ನುವಂಥದು ನೈಸರ್ಗಿಕವಾಗಿ ಬಂದಿರುವಂಥದ್ದು ಅದನ್ನು ನಾವು ಏನು ಮಾಡೋವಂಗಿಲ್ಲ ಕೀಳಾಗಿ ಕಾಣುವಂಥದ್ದೆಲ್ಲ ಅದು ದ ಭಗವಂತ ಮಹಿಳೆಯರಿಗೆ ಕೊಟ್ಟಂಥ ಒಂದು ಕೊಡುಗೆ ಅನ್ನುವಂಥದ್ದನ್ನ ವಿಚಾರವನ್ನು ಕೂಡ ನಾವಿಲ್ಲಿ ಗಮನಿಸ್ತೀವಿ ಆ ಕಾರಣಕ್ಕಾಗಿ ಮಹಿಳೆ ಒಂದು ಕುಟುಂಬದ ಕಣ್ಣೂ ಅಂತ ನಾವು ಏನು ಮಾಡ್ತೀವಿ ಏ ವಿಚಾರ ಮಾಡ್ತೀವಲ್ಲ ಆ ಅವಳಿಗೆ ಆರೋಗ್ಯದ ಒಂದು ಅವಶ್ಯಕತೆ ಕೂಡ ಆ ಸಂದರ್ಭದಲ್ಲಿ ಅವಶ್ಯವಾಗಿ ಇರುವಂಥದ್ದು ಏನು ದಿನದಲ್ಲಿ ಅವಳು ಹೇಳ್ತೆಗ ಮೂರರಿಂದ ನಾಲ್ಕು ಸಾರಿ ಆ ಪ್ಯಾಡುಗಳನ್ನು ಬದಲಾವಣೆ ಮಾಡುವಂಥದ್ದು ಅಥ್ವ ಬಟ್ಟೆಗಳನ್ನು ಬಳಸಿಕೊಂಡು ಬಟ್ಟೆಗಳನ್ನು ಅದನ್ನು ತೊಳೆದು ಶುಚಿಯಾಗಿ ಬಿಸ್ಲು ಚಲೋ ಐತಿ ಬಿಸಿಲಿಗೆ ಇಲ್ಲ ಒಣಗಿಸಿ ಮತ್ತು ಅದನ್ನು ಮಡಿಚಿಡ್ಕೊಂಡು ಅದನ್ನು ಬಳಸುವಂಥದ್ದನ್ನು ಈ ರೀತಿ ಒಂದು ವ್ಯವಸ್ಥೆಯನ್ನು ಏನು ಮಾಡಬೇಕು ಮಾಡುವಂಥದ್ದು ಅದರಲ್ಲಿ ಅದನ್ನು ಏನು ಅರ್ಧಂಬಂರ್ಧ ಕ್ಲೀನ್ ಮಾಡೀನು ಶುಚಿಯಾಗಿಸಿ ಸೊ ಏನು ಸರಿಯಾಗಿ ಅದುನ್ನು ತೊಳೆಯದೆ ಸರಿಯಾಗಿ ಬಿಸಿಲಲ್ಲಿ ಒಣಗಿಸದೆ ಎಲ್ಲೋ ಅವ್ಳು ಅದನ್ನು ಒಂದು ತಂಪು ಪ್ರದೇಶದಲ್ಲಿ ಅದನ್ನು ಹಾಕಿ ಹಸಿಯದನ್ನೇ ಏನು ಮಾಡೋದು ಅದು ಇನ್ನೂ ಫುಲ್ ಒಣಗಿರೋದೆ ಇಲ್ಲ ಆ ಹಸಿ ಬಟ್ಟೆಯನ್ನು ಬಳಸೋದರಿಂದ ಅವಳಲ್ಲಿ ಸೋಂಕುಗಳದ್ದು ಏನಾಗ್ತದೆ ಜಾಸ್ತಿ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ ಅದನ್ನಾಗೆ ಅವಳಿಗೆ ತಿಳಿ ಹೇಳುವಂಥದ್ದು ಅದನ್ನು ಸರಿಯಾಗಿ ತೊಳೆದು ಬಿಸಿಲಿಗೆ ಒಣ ಹಾಕಿ ಅದನ್ನು ಆಮೇಲೆ ನಂತರ ಬಳಸುವಂಥದ್ದು ಈ ಪ್ಯಾಡುಗಳ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಾ ಹೋದ್ರೆ ಈ ಮಹಿಳೆಯರು ಇನ್ನೂ ಏನು ಮಾಡ್ತಾ ಇದಾರೆ ಈ ಪ್ಯಾಡುಗಳನ್ನು ಬಳಸಿ ಎಲ್ಲಿ ಬೇಕೆಂದ್ ಅಲ್ಲಿ ಏನು ಮಾಡ್ತಾ ಇದಾರೆ ಒಗೀತ ಇರುವಂಥದನ್ ನೋಡ್ತೇವೆ ಇದೀವಿ ಇದನ್ನು ಏನು ಮಾಡಬೇಕು ಅಂತಂದ್ರೆ ಕಡ್ಡಾಯವಾಗಿ ನಿಷೇಧ ಮಾಡಬೇಕು ಮಹಿಳೆಯರೇ ತಾವೇ ತಿಳಿದುಕೊಳ್ಳುವಂಥದ್ದು ಇದನ್ನು ಏನು ಮಾಡ್ಬೋದಂದ್ರೆ ಅದನ್ನು ಸರಿಯಾಗಿ ಯೂಸ್ ಮಾಡೀ ಒಂದು ನ್ಯೂಸ್ ಎ ವೇಸ್ಟ್ ಆದಂಥ ಒಂದು ಪೇಪರುಗಳಲ್ಲಿಯೊ ರದ್ದಿ ಪೇಪರುಗಳಲ್ಲಿ ಅದನ್ನು ಹಾಕಿ ಮಡಿಚಿ ಏನು ಮಾಡೋವಂಥದ್ ಅದನ್ನು ಎಲ್ಲೋ ಡಸ್ಟ್ಬಿನ್ನಿನಲ್ಲಿ ಹಾಕು ಹಾಕಿ ಬಿಡುವಂಥದ್ದು ಆಮೇಲೆ ಈಗೆಲ್ಲ ಏನು ಮಾಡಿದಾರೆ ಅಂದ್ರೆ ಕಪ್ಗಳನ್ನು ಯೂಸ್ ಮಾಡೋವಂಥ ಒಂದು ವ್ಯವಸ್ಥೆ ಕೂಡ ಜಾರಿಯಲ್ಲಿ ಇರುವಂಥದ್ದು ಆ ಕಪ್ಗಳನ್ನೂ ಮಹಿಳೆ ಬಳಸುವುದರಿಂದ ಏನಾಗ್ತದೆ ಅಂದ್ರೆ ಏನು ಈ ಈ ಪ್ಯಾಡುಗಳನ್ನ ಅಲ್ಲಿ ಇಲ್ಲಿ ಒಗಿವಂಥ ಒಂದು ಸಂದರ್ಭ ಕೂಡ ಹೋಗ್ಬೀಡ್ತದ ಆ ಕಪ್ಪುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸುವಂಥ ಒಂದು ಕ್ರಮವನ್ನು ಕೂಡ ನಾವು ಏನು ಮಾಡಬೇಕು ತಿಳಿದುಕೊಳ್ಳುವಂಥದ್ ಅತೀ ಅವಶ್ಯವಾಗಿದೆ ಆ ಕಪ್ಪನ್ನು ಸರಿಯಾದ ಆ ಜಾಗದಲ್ಲಿ ಹಾಕಿಕೊಂಡು ಏನು ಎರಡು ಮೂರು ಗಂಟೆಗೋ ಅದನ್ನು ಏನು ಮಾಡೋದು ತೆಗಿಯೋದು ಕ್ಲೀನ್ ಮಾಡೋದು ಮತ್ತೇನು ಮಾಡೋದು ಬಿಸಿ ನೀರಿನಲ್ಲಿ ಅದನ್ನು ಕುದಿಸಿ ಸರಿಯಾಗಿ ಅದನ್ನು ಮತ್ತೇನು ಮಾಡೋದು ಉಪಯೋಗ ಮಾಡುವಂಥದ್ದು ಇಂಥ ಒಂದು ವ್ಯವಸ್ಥೆ ಏನಾಗತ್ ಅಂದರೆ ಇಂದು ಇಂದು ಪ್ರಸ್ತುತ ಅತೀ ಅವಶ್ಯವಾಗಿ ಮಹಿಳೆಯರಲ್ ನಾವು ಗಮನಿಸ್ತಾ ಹೋಗ್ತಾ ಇದೀವಿ ಇದು ಅತ್ಯಂತ ಒಂದೂ ಶುಚಿತ್ವವನ್ನು ಕಾಯ್ದುಕೊಳ್ಳುವಂಥ ಮತ್ತು ಆರೋಗ್ಯದ ಒಂದು ದೃಷ್ಟಿಯಿಂದ ಕೂಡ ಅತ್ಯಂತ ಅದು ಮಹತ್ವದಾಗಿ ಇರುವಂಥದ್ದು ಆ ಕಾರಣಕ್ಕಾಗಿ ಮತ್ತು ನಮ್ಮ ಒಂದು ಸಂಸ್ಕೃತಿಯಲ್ಲಿ ನಾವೂ ಈ ಮುಟ್ಟನ್ನು ನಾವು ಹೇಳು ಮುಟ್ಟಿನ ಬಗ್ಗೆ ಇನ್ನೂ ಹೇಳುವುದು ಅಂದಂದ್ರೆ ಹೇಳ್ತೀವಲ ಈ ಬ್ರಾಹ್ಮಿಣಿಸ್ ಅನ್ನುವಂಥ ಒಂದು ಸಂಪ್ರದಾಯದಲ್ಲಿ ಐದು ಜನ ಏನು ಮಾಡ್ತಾರೆ ಮಹಿಳೆಯರಿಗೆ ಯಾವ ಒಂದು ವಸ್ತುಗಳನ್ನು ಮುಟ್ಟಲು ಕೂಡ ಏನು ಮಾಡೋಂಗಿಲ್ಲ ಬಿಡೋಂಗಿಲ್ಲ ಅವ್ರನ್ನ ಏನು ಮಾಡ್ತಾರೆ ಫುಲ್ ಆ ಹೊರಗಿಡುವಂಥದ್ದು ಆದ ರೀತಿ ಅದಕ್ಕೆ ಅಲ್ಲಿ ಮುಖ್ಯವಾಗ್ ಇರೋವಂಥದ್ದೇ ಅದೆ ಹೇಳ್ತೀವಲ್ಲ ಮಹಿಳೆಯರ ಒಂದು ವಿಶ್ರಾಂತಿ ಒಂದು ಕಾರಣದಿಂದ ನಮ್ಮ ಒಂದು ಸಮಾಜದಲ್ಲಿ ಮತ್ತು ನಮ್ಮ ಸಂಸ್ಕೃತಿಯನ್ನ ಕುರಿತು ನಾವು ಈ ಮುಟ್ಟಿನ ಒಂದು ವಿಚಾರವನ್ನು ಮಾತಾಡೋದೆ ಅದಾದ್ರೆ ನಮ್ಮ ಸಮಾಜದಲ್ಲಿ ಕೂಡ ಐದು ದಿನ ಏನು ಮಾಡೋದು ಮೊದಲನೇ ದಿನ ಮುಟ್ಟಾದಂಥ ಸಂದರ್ಭದಲ್ಲಿ ತಲೆ ಸ್ನಾನ ಮಾಡುವಂಥದ್ ಯಾಕೆ ಅದಂದ್ರೆ ಶುಚಿತ್ವಕ್ಕಾಗಿ ಏನಾಗಿರ್ತದೆ ಆ ದೇಹ ಮುಟ್ಟಿನ ಒಂದು ಕಾರಣದಿಂದ ಅದು ಮೈ ದೇಹದಲ್ಲೆಲ್ಲ ಏನಾಗಿರ್ತದೆ ನೋವು ಕೂಡ ಕಾಣಿಸ್ತಾ ಇರ್ತವೆ ತಲೆ ಸ್ನಾನವನ್ನು ಮಾಡುವುದರಿಂದ ಏನಾಗ್ತದೆ ನೊ ಆ ಬಿಸಿ ನೀರಿನ ಒಂದೂ ಶೇ ಏನು ಶಾಕಿಗೆ ಏನು ಆಗ್ತದೆ ನೋವುಗಳೆಲ್ಲ ಕ ವಾಸಿ ಆಗ್ತವೂ ಅನ್ನುವಂಥ ಒಂದು ವಿಚಾರದಿಂದ ಏನು ಮಾಡ್ತಾರ ಆ ನೋವುಗಳನ್ನು ವಾಸಿ ಮಾಡುವ ಕಾರಣಕ್ಕಾಗಿ ತಲೆ ಮೇಲೆ ಸ್ನಾನ ಮಾಡುವಂಥದ್ದು ಆಮೇಲೆ ಕೊನೆಯದಾಗಿ ಏನು ಮಾಡ್ತಾರ ದಿನದಲ್ಲೀ ಎರಡೋ ಮೂರು ಬಾರಿನೋ ಸ್ನಾನ ಮಾಡೋದಂತೂ ಇನ್ನೂ ಕೂಡ ಅತ್ಯಂತ ಆರೋಗ್ಯಕರವಾಗಿರುವಂಥದ್ದು ಶುಚಿತ್ವದ ಕಾರಣವನ್ನು ನಾವು ನೋಡುವುದೇ ಆದ್ರೆ ಪ್ರತಿಯೊಬ್ಬ ಮಹಿಳೆಯೂ ಕೂಡ ಎರಡರಿಂದ ಮೂರು ಸಾರಿ ಏನು ಮಾಡೋದು ಮುಟ್ಟಾದಂಥ ಸಂದರ್ಭದಲ್ಲಿ ಸ್ನಾನ ಮಾಡುವುದು ಅತ್ಯಂತ ಶುಚಿ ಶುಚಿತ್ವ ಆಗಿರುವಂಥದು ಈ ಮುಟ್ಟಿನ ಸಂದರ್ಭ ಅಲ್ಲದೆ ಇತರ ದಿನಗಳಲ್ಲಿಯೂ ಕೂಡ ನಾವು ಏನು ಮಾಡ್ತಾರೆ ಮೂತ್ರ ವಿಸರ್ಜನೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ವೈಯಕ್ತಿಕ ಭಾಗ ಪ್ರಾವೇಟ್ ಪಾರ್ಟ್ ಅಂತ ಹೇಳ್ತೇವಲ್ಲ ಅದನ್ನು ಏನು ಮಾಡೋದು ಕ್ಲೀನ್ ಆಗಿ ಇಟ್ಟುಕೊಳ್ಳುವಂಥ ವ್ಯವಸ್ಥೆಯನ್ನು ಮಹಿಳೆಯರು ಮಾಡಿಕೊಳ್ಳಬೇಕು ಆದ ಆರೋಗ್ಯದ ಒಂದು ವಿಷಯವನ್ನು ನಾವು ತೆಗೆದುಕೊಳ್ಳುವುದಾದ್ರೆ ಈ ಒಂದು ಪ್ರೌಢಶಾಲಾ ಒಂದು ಹಂತದ ಮಕ್ಕಳಿಗೆಲ್ಲ ಇದರ ಒಂದು ಕುರಿತಾಗಿ ಹೆಚ್ಚಿನ ಒಂದು ಮಾಹಿತಿ ತಿಳುವಳಿಕೆ ಇರೋಂಗಿಲ್ಲ ಆರೋಗ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರದವರೆಲ್ಲ ಏನು ಮಾಡಬೇಕು ಈ ರೀತಿ ಒಂದು ಶಿಬಿರಗಳನ್ನು ಎಲ್ಲ ಹಾಕಿಕೊಂಡು ಮಕ್ಕಳಿಗೆ ಅದು ಹೆಣ್ಣು ಮಕ್ಕಳಿಗೆ ಮುಂಜಾಗ್ರತಾ ಕ್ರಮವಾಗಿ ಏನು ಮಾಡಬೇಕು ಇಂಥ ವಿಚಾರಗಳು ಮಕ್ಕಳಲ್ಲಿ ತಿಳಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅದಕ್ಕಾಗಿ ಮಕ್ಕಳಿಗೆ ಹೇಳುವಂಥದ್ದು ನೀವು ಯಾವ ರೀತಿ ಈ ಮುಟ್ಟಿನಿಂದ ರಕ್ಷಣೆ ಪಡೆದುಕೊಳ್ಳುವಂಥದ್ದು ಅನ್ನೋವಂಥದು ಮುಟ್ಟು ಅನ್ನೋವಂಥದ್ದು ನೈಸರ್ಗಿಕವಾಗಿರುವಂಥದ್ದನ್ನು ಅಂತಂದು ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುವಂಥ ವಿಚಾರ ಆದರೆ ನೈಸರ್ಗಿಕವಾಗಿ ಬಂದಿರುವಂಥ ಈ ವಿಚಾರವನ್ನು ನಾವು ಅತ್ಯಂತ ಸುರಕ್ಷಿತವಾಗಿ ಏನು ಮಾಡ್ಬೇಕಾಗಿದೆ ಕಾಯ್ದುಕೊಂಡು ಹೋಗುವಂಥದ್ದು ಬಹಳ ಹಾಂ ಬಹಳವನ್ ಬಹಳ ಇರುವಂಥದ್ದು ಅದಕ್ಕಾಗಿ ಮುಟ್ಟೂ ಅನ್ನುವಂಥದ್ದು ಮಹಿಳೆಯ ಒಂದು ಮಹಿಳೆಯ ಒಂದು ಜೀವನದಲ್ಲಿ ಎಷ್ಟು ಮುಖ್ಯವದೊ ಅಷ್ಟೇ ಅದರದೊಂದು ಶುಚಿತ್ವ ಅದರ ಆರೋಗ್ಯ ಕೂಡ ಅಷ್ಟೇ ಮಹತ್ವವಾಗಿ ಇರುವಂಥದ್ದು ಮ ಮಹಿಳೆಯರ್ ಮಹಿಳ ಒಂದು ಸಮಾಜವನ್ನೂ ಸಮಾಜದಲ್ಲೀ ಮಹಿಳೆಯರಿಗೆ ಏನು ಕೃಶಳ್ವೂ ಅನ್ನುವಂಥ ರೀತಿಯಲ್ಲಿ ಏನು ಮಾಡ್ತಾರ ಪುರುಷ ಸಮಾಜ ಸೃಷ್ಟಿಸಿಕೊಂಡು ಬಂದಿರುವಂಥದ್ದು ಮಹಿಳೆ ಯಾಕೆ ಕೃಶಳಾಗ್ತಾಳಾ ಅಂತ ಅಂದ್ರೆ ಈ ಮುಟ್ಟಿನ ಒಂದು ಸಂದರ್ಭದಲ್ಲಿ ಅವಳ ದೇಹ ಸ್ಥಿತಿ ಸಂಪೂರ್ಣವಾಗಿ ಏನಾಗ್ಬಿಡತ್ತೆ ಬದಲಾವಣೆ ಆಗಿರ್ತದೆ ಹಾರ್ಮೋನುಗಳು ಇಮ್ಬ್ಯಾಲೆನ್ಸ್ ಆಗಿರುವಂಥ ಒಂದು ಕಾರಣದಿಂದ ಮಹಿಳೆ ಸೋತೋಗಿ ಬಿಡುವಂಥದ್ದು ಅದಕ್ಕಾಗಿ ಯಾವ ಒಂದು ಮಹಿಳೆಯೂ ಕೂಡ ಏನು ಮಾಡುವಂಥದ್ದಿಲ್ಲ ಹೆದರುವಂಥ ಅವಶ್ಯಕತೆ ಇಲ್ಲ ಅವರ ಆರೋಗ್ಯದ ಬಗ್ಗೆ ಅವರು ವಿಶೇಷವಾದಂಥ ಒಂದು ಕಾಳಜಿಯನ್ನು ವಹಿಸಲೇಬೇಕು ನಮ್ಮ ಆರೋಗ್ಯದ ಒಂದು ಶುಚಿತ್ವದ ಬಗ್ಗೆ ನಾವೇ ಒಂದು ಕಾಳಜಿಯನ್ನು ತೆಗೆದುಕೊಳ್ಳದೆ ಪಕ್ಕ ತೆಗೆದುಕೊಳ್ಳದೆ ಹೋದರೆ ಪಕ್ಕದ ಮನೆಯವ್ರ್ ಯಾರೂ ಕೂಡ ನಮ್ಮ ಆರೋಗ್ಯದ ಬಗ್ಗೆ ಅವ್ರು ಕಾಳಜಿ ಮಾಡೋಕ್ ಸಾಧ್ಯ ಇಲ್ಲ ಅದಕ್ಕಾಗಿ ಈ ಮುಟ್ಟಿನ ಸಂದರ್ಭದಲ್ಲಿ ಶುಚಿತ್ವ ಆರೋಗ್ಯ ಅನ್ನುವಂಥದ್ ಅತಿ ಅತಿ ಅತಿ ಅವಶ್ಯವಾಗಿ ಇರುವಂಥದ್ದು ಇದನ್ನು ಪ್ರತಿಯೊಬ್ಬ ಮಹಿಳೆ ಕೂಡ ಇದನ್ನ ತಿಳಿದುಕೊಂಡು ಏನು ಮಾಡಬೇಕು ತಮ್ಮ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು ಅನ್ನೋವಂಥದು ಋತುಸ್ರಾವ ಆದಂಥ ಒಂದು ಸ ಆ ಈ ಸಂದರ್ಭದಲ್ಲಿ ಮಹಿಳೆಗೆ ವಿಶ್ರಾಂತಿ ಅವಶ್ಯಕತೆ ಎಷ್ಟು ಇದೆಯೋ ಅಷ್ಟೇ ಅವಳ ಆರೋಗ್ಯದ ಒಂದು ಉತ್ತಮವಾದಂಥ ಆರೋಗ್ಯದ ಅವಶ್ಯಕತೆ ಕೂಡ ಇರುವಂಥದ್ದು ಅವಳು ಏನಾದರೂ ಆ ಋತುಸ್ರಾವ ಸಂದರ್ಭದಲ್ಲಿ ಆರೋಗ್ಯವನ್ನು ಏನಾದರೂ ಹದಗೆಡಿಸಿಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂತಂದ್ರೆ ಅದು ಅತ್ಯಂತ ವಿಕೋಪಕ್ಕೆ ಹೋಗುವಂಥ ಒಂದು ಸ್ಥಿತಿ ಒಳಗೆ ಆಗ್ತದೆ ಆ ಕಾರಣಕ್ಕಾಗಿ ನಮ್ಮ ಆರೋಗ್ಯಕ್ಕ ನಾವೇ ಹೊಣೆಗಾರರು ಅನ್ನುವಂಥ ವಿಚಾರವನ್ನು ನಾವಿಲ್ಲಿ ಸ್ವಷ್ಟಪಡಿಸ್ತಾ ನಮ್ಮ ಸಂಸ್ಕೃತಿಯಲ್ಲಿ ಮಹಿಳೆಯರ ಒಂದು ಋತುಸ್ರಾವವನ್ನ ಏನು ಮಾಡ್ತಾರ್ ಅಂತಂದರೆ ಅದೇ ಹೇಳ್ತೀವಲ್ಲ ಐದು ದಿನ ಹೊರಗಡೆ ಕೂಡಿಸಬಹುದು ಆದ್ರ ಅವ್ರು ಏನೈತಂದರೆ ಹಿಂಸಾ ದೃಷ್ಟಿಯಿಂದ್ ಅಂತೂ ಅಲ್ಲ ಅವರಿಗೆ ವಿಶ್ರಾಂತಿ ಅವಶ್ಯಕತೆ ಇದೆ ಎನ್ನುವಂಥ ಒಂದು ಕಾರಣದಿಂದ ಏನು ಮಾಡ್ತಾರ್ ಅವರಿಗೆ ಐದು ದಿನದ ಒಂದು ಆ ಸಂದರ್ಭದಲ್ಲಿ ಹೊರಗಿಡುವಂಥದ್ದು ಹೊರತಾಗಿ ಅವಳಿಗೆ ಕೆಲಸದ ಒಂದು ಭಾರ ಕಡಿಮೆ ಆಗಲೀ ಅನ್ನುವಂಥದ್ ಹೊರತಾಗಿ ಅವಳಿಗೆ ನೋವು ಕೊಡಬೇಕು ಅನ್ನೋವಂಥ ಯಾವ ಉದ್ದೇಶವೂ ಕೂಡ ಇಲ್ಲ ಅನ್ನುವಂಥದನ್ನ ನಾನು ಇಂದು ಇಲ್ಲಿ ಪ್ರಸ್ತಾಪ ಪಡಿಸ್ತೀನಿ